ಹಲೋ ನಾನು ಕೊಪ್ಪಳದ ನಿವಾಸಿ ನನ್ನ ಹೆಸರು ಗವಿಸಿದ್ದಪ್ಪ ನಾನು ವೀರಶೈವ ಧರ್ಮಕ್ಕೆ ಸೇರಿದವನು ನಾವು ನೌಕರಿಯಾಗಿ ನಿವೃತ್ತಿ ಹೊಂದಿರುತ್ತೇನೆ ನಾವು ಈ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡುತ್ತೇವೆ ಅನೇಕ ರಜಾ ದಿನಗಳನ್ನ ಅನುಭವಿಸುತ್ತೇವೆ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಹಬ್ಬ ಅಂತಂದರೆ ನಮ್ಮಲ್ಲಿ ದೀಪಾವಳಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಅನೇಕ ಹೂ ಮತ್ತು ತಳಿರು ತೋರಣಗಳಿಂದ ಮನೆಗಳನ್ನು ಅಲಂಕರಿಸಿ ಲಕ್ಷ್ಮಿಯನ್ನು ಕೂರಿಸಿ ಆ ಲಕ್ಷ್ಮಿಗೆ ಅತಿ ಅಲಂಕಾರ ಮಾಡಿ ನಾವು ಸ್ತೋತ್ರವನ್ನು ಹೇಳಿ ಲಕ್ಷ್ಮಿಯನ್ನು ಆರಾಧನೆ ಮಾಡುತ್ತೇವೆ ನಮಗೆ ಲಕ್ಷ್ಮಿ ಒಳ್ಳೆಯದು ಮಾಡಲಿ ಅಂತ ತಿಳ್ಕೊಂಡು ಆ ರೀತಿಯಾಗಿ ನಾವು ಹಬ್ಬವನ್ನು ಆಚರಿಸುತ್ತೇವೆ ಆವತ್ತು ಮನೆಯಲ್ಲಿ ಎಲ್ಲ ಸಿಹಿ ಊಟ ಇರ್ತದೆ ಭಾಳ ಮಡಿ ಹುಡಿಯಿಂದ ಹಬ್ಬವನ್ನು ಆಚರಿಸುತ್ತೇವೆ ಭಾಳಷ್ಟು ಖರ್ಚಿನ ಹಬ್ಬ ದೀಪಾವಳಿ ಆದರೂ ನಾವು ಅದೇ ಖರ್ಚನ್ನು ನಿಭಾಯಿಸಿಕೊಂಡು ಎಲ್ಲವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಅದು ಒಂಥರ ದಸರಾ ದಸರಾ ಹಬ್ಬವನ್ನು ಕೂಡ ವಿಜಯದಶಮಿ ದಸರ ಹಬ್ಬವನ್ನು ಕೂಡ ಆಚರಿಸುತ್ತೆ ಇದು ಮೈಸೂರು ಅರಸರ ಹಬ್ಬ ಮೈಸೂರು ಅರಸರು ದೀಪಾವಳಿಯನ್ನು ವೈಭವದಿಂದ ಆಚರಿಸ್ತಿದ್ದರು ಅದೇ ಹಬ್ಬವನ್ನ ನಾವು ಕನ್ನಡಿಗರು ಅದರಿಂದ ನಾವು ಕೂಡ ಅತ್ಯಂತ ವೈಭವದಿಂದ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಮೈಸೂರು ದಸರಾವನ್ನ ಆಚರಿಸುತ್ತೇವೆ ವಿಜಯ ದಶಮಿಯನ್ನು ಆಚರಣೆ ಮಾಡ್ತೇವೆ ಈ ವಿಜಯದಶಮಿ ಅಂದರೆ ವಿಜಯದಶಮಿ ಅಂದರೆ ಇದು ಬನ್ನಿ ಮುಡಿತಕ್ಕಂಥ ಹಬ್ಬ ಅಂತ ನಾವು ಹೇಳ್ತೀವಿ ಅದಕ್ಕೆ ಹಿನ್ನಲೆ ಏನೇನೋ ಇರ್ತದೆ ಆದರೂ ನಾವು ಅಲ್ಲೆಲ್ಲ ಇಲ್ಲಿ ಹೇಳಲು ಅವಶ್ಯಕ ಇರೋದಿಲ್ಲ ಇಲ್ಲಿ ಬನ್ನಿ ಹಬ್ಬಕ್ಕೆ ನಾವು ಒಂಬತ್ತು ದಿನ ಘಟ್ಟಕ್ಕೆ ಹತ್ತಿ ದೇವಿಯ ಆರಾಧನೆಯನ್ನು ಮಾಡಿ ದೇವಿ ಪುರಾಣಗಳನ್ನು ಹಚ್ಚಿ ದೇವಿಯ ಆರಾಧನೆಯನ್ನು ಮಾಡಿ ಹತ್ತನೇ ದಿವಸ ಅಂದು ವಿಜಯದಶಮಿ ದಿನದಂದು ಬನ್ನಿಯನ್ನು ಮುಡಿಯುತ್ತೇವೆ ಅಂದು ಮೈಸೂರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮೈಸೂರು ಅರಸರ ಒಂದು ಕಾರ್ಯಕ್ರಮಲ್ಲಿ ನಡಿತಾಯಿರುತ್ತೆ ಇದು ಆ ದರ್ಬಾರವನ್ನು ನೋಡಲಿಕ್ಕೆ ಮೈಸೂರು ಅರಮನೆಯಲ್ಲಿ ಹೊರಡ್ತಕ್ಕಂಥ ಒಂದು ಆನೆ ಮುಂದೆ ಏನು ಜಂಬೂ ಸವಾರಿ ಆ ಜಂಬೂ ಸವಾರಿ ನೋಡಲಿಕ್ಕೆ ಅನೇಕ ಜನ ಬೇರೆ ಬೇರೆ ಪ್ರದೇಶಗಳಿಂದ ಮೈಸೂರಿಗೆ ಹೋಗ್ತಾರೆ ನೋಡ್ಕೊಂಡು ಬರ್ತಾರೆ ಅದು ನಂದಿಸುವ ಅದು ಸಂತೋಷ ಆಗ್ತದೆ ಅದಕ್ಕೆ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಆವತ್ತಿನ ಕೂಡ ಅವತ್ತಿನ ಆ ಮೈಸೂರು ಏನು ವಿಜಯದಶಮಿ ದಿನದಿಂದ ಕೂಡ ಬ ಹಿರಿಯರಿಗೆ ಬನ್ನಿಯನ್ನು ಕೊಟ್ಟು ಬಂಗಾರವೆಂದು ತಿಳಿದು ಬನ್ನಿ ತಪ್ಪಲವನ್ನು ಕೊಟ್ಟು ನಾವು ಆಶೀರ್ವಾದವನ್ನು ಪಡಿತ್ತೇವೆ ಹಿರಿಯರಿಗೆ ಮತ್ತು ಚಿಕ್ಕವರಿಗೆ ಬನ್ನಿಯನ್ನು ಕೊಟ್ಟು ಆಶೀರ್ವಾದ ಮಾಡುತ್ತೇವೆ ಈ ರೀತಿಯಾಗಿ ಹಿಂದಿನಿಂದ ನಡೆದುಕೊಂಡು ಬಂದಂಥ ಕನ್ನಡಿಗರ ಪರಂಪರೆ ಮುಂದೆ ಸಂಕ್ರಾಂತಿ ಹಬ್ಬ ಬರುತ್ತೆ ಸಂಕ್ರಾಂತಿ ಹಬ್ಬ ಮನೆಯಲ್ಲಿ ಆಚರಿಸೋಕ್ಕಿಂತ ಹೊಲಗಳಲ್ಲಿ ಭೂಮಿಗಳಲ್ಲಿ ಹೊಲಗಳಲ್ಲಿ ಆಚರಿಸ್ತೇವೆ ಮಕರ ಸಂಕ್ರಾಂತಿ ದಿವಸ ಅದು ಯಾವುದೋ ವಿಜ್ ವೈಜ್ಞಾನಿಕ ಕಾರಣ ಇರ್ಬೋದು ಮಕರ ಸಂಕ್ರಾಂತಿ ವೃತ್ತಕ್ಕೆ ಸೂರ್ಯ ಬರ್ತಾನಂತ ಇರುತ್ತೆ ಆದರೆ ನಾವು ಒಂದು ಭಕ್ತಿ ಭಾವದಿಂದ ಒಂದು ನಂಬಿಕೆಯಿಂದ ಆವತ್ತು ಸಿಹಿ ತಿಂದು ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಅನೇಕ ನಮ್ಮ ಬೇಕಾದಂಥ ಜನಗಳನ್ನ ಕರ್ಕೋ ಕರೆದುಕೊಂಡು ಹೊಲಕ್ಕೆ ಹೋಗಿ ಸಹಭೋಜನ ಮಾಡುತ್ತೇವೆ ಅಲ್ಲಿ ನಮ್ಮ ದೇಶ ಏನಿರ್ತದೆ ಎಲ್ಲವೂ ನಿವಾರಣೆ ಆಗುತ್ತೆ ಹೀಗೆ ಈಗ ಇಂಗ್ಲಿಷರ ಹಬ್ಬ ಇಂಗ್ಲಿಷರ ಹಬ್ಬ ಇಪ್ಪತ್ತೈದು ಡಿಸೆಂಬರ್ ಅದು ಕ್ರಿಸ್ಮಸ್ ಡೇ ಅಂಥೇಳ್ತಾರೆ ಆದರೆ ನಾವು ಅದಕ್ಕೆ ಅವರಿಗೆ ಕ್ರಿಶ್ಚಿಯನ್ರ ಜೊತೆಗೆ ಅತಿ ಸ್ನೇಹದಿಂದ ವರ್ತಿಸಿ ಅವರಿಗೆ ಶುಭ ಕೋರ್ತೇವೆ ಅವರು ನಮ್ಗೆ ಶುಭ ಕೋರ್ತಾರೆ ಆದರೆ ನಾವು ನಾಡ ಹಬ್ಬದಂತೆ ಅದನ್ನು ಅಷ್ಟೊಂದು ವೈಭವದಿಂದ ಆಚರ್ಸೋದಿಲ್ಲ ಕ್ರಿಶ್ಚಿಯನ್ರು ಆಚರಿಸ್ತಾರೆ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ನಾವು ಸಹಕಾರ ಕೊಡ್ತೇವೆ ಇನ್ನೂ ಬೇರೆ ಜನರ ಒಂದು ಹಬ್ಬ ಅಂದರೆ ಮುಸ್ಲಿಮರ ಹಬ್ಬ ನೀವು ರಂಜಾನ್ ಅಂತ ಬರುತ್ತೆ ಅವು ಯಾವಾಗ ಬರ್ತಾವ ಹಬ್ಬಗಳು ರಂಜಾನ್ ಅಂತ ಬರುತ್ತೆ ಆ ರಂಜಾನ್ದಲ್ಲಿ ಕೂಡ ಏನೈತೆ ಒಂದು ಭಕ್ತಿ ಭಾವ ಇರ್ತದೆ ಭಕ್ತಿ ಭಾವ ಅಂದರೆ ಏನು ವೈಶಮ್ಯ ಇದ್ದರೂ ಕೂಡ ರಂಜಾನ್ನಲ್ಲಿ ಮುಸ್ಲಿಮರ ಹಬ್ಬ ಅದು ಅವರೆಲ್ಲ ಹೋಗಿ ನಮಾಜ್ ಓದ್ಕೊಂಡು ಬಂದಿಂದ ಒಬ್ಬರಿಗೊಬ್ರು ಆಲಿಂಗನ ಮಾಡ್ತಾರೆ ಇಲ್ಲಿ ವೈಶಮ್ಯ ಇದ್ದರಪ್ಪ ಅಂದರೆ ಆ ವೈಶಮ್ಯ ಎಲ್ಲ ಹೋಗ್ಬಿಡ್ತಾವೆ ಸ್ನೇಹ ಭಾವನೆ ಬೆಳಿತದೆ ನಾವು ಹಂಗೆ ಜನರ ಜೊತೆಗೆ ಮುಸ್ಲಿಮರ ಜೊತೆಗೆ ಸ್ನೇಹ ಭಾವನೆ ಬೆಳಿತದೆ ಇದು ನಡೆದುಕೊಂಡು ಬಂದಂತಹ ಒಂದು ಹಬ್ಬದ ಪ್ರಕಾರ ಇನ್ನೂ ಇನ್ನೂ ಇದಲ್ಲದೇ ಇನ್ನೂ ಅನೇಕ ಹಬ್ಬಗಳು ಬರ್ತಾವೆ ಮತ್ತು ಸ್ಥಳೀಯ ಹಬ್ಬಗಳು ಬರ್ತಾವೆ ಯಾವ ದೇವಸ್ಥಾನ ಇರ್ತೈತೆ ಸ್ಥಳೀಯ ಪ್ರದೇಶದಲ್ಲಿ ಯಾವ ದೇವಸ್ಥಾನ ಇರ್ತದೆ ಅದರದ್ದು ಒಂದು ಜಾತ್ರೆ ಅಂತ ಆಗ್ತದೆ ಜಾತ್ರೆ ಅಂದರೆ ಎಲ್ಲ ಸುತ್ತ ಮುತ್ತ ಇರತಕ್ಕಂಥ ಹಳ್ಳಿ ಜನ ಆ ದೇವರು ಇರತಕ್ಕಂಥ ಸ್ಥಳಕ್ಕೆ ಬಂದು ಅಲ್ಲೆಲ್ಲ ಅತಿ ಒಂದು ಭಕ್ತಿಯಿಂದ ದೇವರಿಗೆ ಒಂದು ಕಾಣಿಕೆಯನ್ನು ಸಲ್ಲಿಸಿ ಭಕ್ತಿ ಭಾವ ವ್ಯಕ್ತಪಡಿಸಿ ತೇರು ಎಳಿತೇವೆ ಆ ತೇರಿಗೆ ಕೈ ಮುಗಿದು ಹೂವನ್ನು ಒಗೆದು ಕೈ ಮುಗಿದು ಭಕ್ತಿ ಭಾವವನ್ನು ಪ್ರಕಟಪಡಿಸಿ ಬರ್ತೀವಿ ಬರೋ ಕಾಲಕ್ಕೆ ಆ ಜಾತ್ರೆ ದಿವಸ ನಮ್ಮ ಸಂಬಂಧಿಕ್ರು ಏನೇ ಹೇಳ್ತಾರಾ ಸಂಬಂಧಿಕರು ಮತ್ತು ನಮ್ಮ ಗೆಳೆಯರು ಏನು ಇರ್ತಾರೋ ಅವ್ರನ್ನೆಲ್ಲರೂ ಕರೆಸಿಕೊಂಡು ನಾವು ಆ ಜಾತ್ರೆಗೆ ಹೋಗಿ ಇಲ್ಲಿ ಕೂಡ ಸಂತೋಷವನ್ನು ಹೊಂದ್ತೇವೆ ಅದೇ ರೀತಿಯಾಗಿ ಬೇರೆ ಬೇರೆ ರಜಾ ದಿನಗಳು ಬರ್ತಾವೆ ಇದು ಇವೆಲ್ಲ ನಮಗೆ ನಾಡ ಹಬ್ಬಗಳು ಇವೆಲ್ಲವೂ ನಾಡ ಹಬ್ಬ ನಮಗೆ ಇನ್ನೂ ರಾಷ್ಟ್ರೀಯ ಹಬ್ಬಗಳು ಅಂತ ಅಂದ್ರೆ ಆಗಸ್ಟ್ ಹದಿನೈದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನ ಭಾರತ ರಾಷ್ಟ್ರೀಯ ಹಬ್ಬ ಆಗಸ್ಟ್ ಆಗಸ್ಟ್ ಹದಿನೈದರ ದಿವಸ ನಾವು ರಾಷ್ಟ್ರೀಯ ಹಬ್ಬವನ್ನು ಆಚರಿಸ್ತೇವೆ ರಾಷ್ಟ್ರೀಯ ಹಬ್ಬ ಅಂದರೆ ಏಳು ಗಂಟೆಗೆ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿ ಶಿಸ್ತಿನಿಂದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅದಕ್ಕೆ ಒಂದು ನಮಸ್ಕಾರ ಮಾಡಿ ಅದಕ್ಕೆ ಸೆಲೂಟ್ ಕೊಟ್ಟು ಅದಕ್ಕೆ ಗೌರವ ಸಲ್ಲಿಸ್ತೇವೆ ಆ ನಂತರ ಈ ರಾಷ್ಟ್ರೀಯ ಹಬ್ಬಗ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ಸಂಘ ಸ್ವಾತಂತ್ರ್ಯ ಹಬ್ಬ ಸ್ವಾತಂತ್ರ್ಯ ಸಿಕ್ಕ ವರ್ಷ ಏನಾಯಿತು ಅದ್ರ ಬಗ್ಗೆ ಸ್ವಲ್ಪ ಸಣ್ಣ ಮಕ್ಕಳಿಗೆ ಗೊತ್ತಿರೋಲ್ಲ ಅದನ್ನು ನಾವು ನಮ್ಮ ಭಾಷೆಯಲ್ಲಿನ ಏನೇನು ಆಗಿತ್ತು ಹಿಂದೆ ಇತಿಹಾಸದ ಬಗ್ಗೆ ಸ್ವಲ್ಪ ಸ್ವಲ್ಪ ಸಂಕ್ಷಿಪ್ತವಾಗಿ ಅವರಿಗೆ ತಿಳಿಸಿ ಅದು ರಾಷ್ಟ್ರೀಯ ಹಬ್ಬ ಅನಿಸಿಕೊಳ್ತದೆ ಆಗ್ತದೆ ಆಗಸ್ಟ್ ಹದಿನೈದು ಆನಂತರ ಸ್ವಲ್ಪ ಸಂತೋಷ ಆಗಿರ್ತೆ ಎಲ್ಲರಿಗೆ ಸಂತೋಷ ಸಿಗುತ್ತೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆವಾಗ ಒಂದು ಸಿಹಿಯನ್ನು ಎಲ್ಲ ಮಕ್ಕಳಿಗೆ ಅಲ್ಲಿದ್ದಂಥ ಮಕ್ಕಳಿಗೆ ಎಲ್ಲರಿಗೂ ಸಿಹಿಯನ್ನು ಹಂಚಿ ಸಂತೋಷ ವ್ಯಕ್ತಪಡಿಸುತ್ತೇವೆ ನಂತರ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಜನವರಿ ಅಂದ್ರೆ ಇದು ಗಣರಾಜ್ಯವಾದ ದಿವಸ ಭಾರತದಲ್ಲಿ ಗಣರಾಜ್ಯವಾದ ದಿವಸ ಮತ್ತು ಆವತ್ತಿನ ಇಪ್ಪತ್ತಾರು ಜನವರಿಯಂದು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಯಾದಂಥ ವರ್ಷ ಸಂವಿಧಾನ ಸಂವಿಧಾನ ಅಂತ ಅಂದ್ರೆ ಅಂಬೇಡ್ಕರ್ ಅವ್ರು ಬರದಂಥ ಬಿ ಆರ್ ಅಂಬೇಡ್ಕರ್ ಅವ್ರು ಬರದಂಥ ಸಂವಿಧಾನ ಎಲ್ಲ ಅದು ಅದ್ರ ಪ್ರಕಾರ ನಾವು ನಡಿಬೇಕು ಎಲ್ಲ ಜನ ಅದಕ್ಕೆ ಗೌರವ ಸಲ್ಲಿಸ್ತೇವೆ ಆ ಸಂವಿಧಾನ ಶಿಲ್ಪಿ ಏನು ಅಂಬೇಡ್ಕರ್ ಬರೆದಾರ ಅದಕ್ಕೆ ಗೌರವ ಸಲ್ಲಿಸ್ತೇವೆ ಅದು ದೇಶ ತುಂಬ ಅದೇ ರೀತಿಯಾಗಿ ಆಚರಿಸ್ಕೊಳ್ತಾ ಬರ್ತೀವಿ ಈ ಸಂವಿಧಾನ ಆಚರಣೆ ಮಾಡೋದರಿಂದ ಎಲ್ಲ ಜನರು ಸುಖವಾಗಿರ್ತಾರೆ ಎಲ್ಲ ಕೋಮಿನವರು ಸುಖವಾಗಿರ್ತಾರೆ ಯಾರು ತಪ್ಪು ಮಾಡಬಾರ್ದು ಪ್ರತಿಯೊಂದು ಸಂವಿಧಾನದಲ್ಲಿ ಎಲ್ಲ ಉಲ್ಲೇಖಗಳಿವೆ ಅದಕ್ಕೆ ಅದನ್ನ ನಾವು ಗೌರವದಿಂದ ಶ್ರದ್ಧೆಯಿಂದ ಸಂವಿಧಾನವನ್ನು ಭಾವಿಸ್ತೇವೆ ಸಂವಿಧಾನ ಶಿಲ್ಪಿ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ ಮುಂದೆ ಬೇರೆ ಅನ್ಯ ಅನ್ಯ ಅನ್ಯ ಭಾಷೆ ಅನ್ಯ ಧರ್ಮದವರ ಹಬ್ಬ ಅಂತ ಅಂದ್ರೆ ಈಗ ಇಂಗ್ಲಿಷರ ಹಬ್ಬ ಬರುತ್ತೆ ಇಂಗ್ಲಿಷರ ಹಬ್ಬ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಡೇ ಅಂತ ಹೇಳ್ತೇವೆ ಅವರು ಮುಸ್ಲಿಮರ ಕ್ರಿಸ್ಮಸ್ ಡೇ ಅಂತ ಹೇಳ್ತೀವಿ ಇಂಗ್ಲಿಷರ ಹಬ್ಬ ಅವರು ಇಂಗ್ಲಿಷರು ಕ್ರಿಶ್ಚಿಯನ್ರು ಏನು ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ಕೊಂಡು ಬಂದು ಅವರು ನಾವು ಒಬ್ಬರಿಗೊಬ್ರು ನಮಸ್ಕರಿಸಿ ವಂದಿಸಿ ಆನಂದ ಪಡ್ತೀವಿ ಅವರಿಗೆ ಬೆಂಬಲ ಕೊಡ್ತೀವಿ ಸ ಸ ಸಮಾನವಾಗಿ ಅವರ ಧರ್ಮಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ ಮತ್ತು ಗೌರವ ಭಾವವನ್ನು ಸಲ್ಲಿಸ್ತೇವೆ ಇನ್ನೂ ಇನ್ನೂ ರಂಜಾನ್ ಬರುತ್ತೆ ರಂಜಾನ್ ಮುಸ್ಲಿಮರ ಹಬ್ಬ ಈ ರಂಜಾನಲ್ಲೂ ಕೂಡ ರಂಜಾನಲ್ಲೂ ಕೂಡ ಇದು ಇದು ಉತ್ತಮವಾದಂತಹ ಹಬ್ಬ ನಮ್ಮ ಹೆಂಗೆ ದಸರಾದಲ್ಲಿ ಹ್ಯಾಗ ನಾವು ಒಬ್ರಿಗೊಬ್ರು ಬನ್ನಿ ಕೊಟ್ಟು ವೈಶಮ್ಯ ಮರೆತು ಒಂದು ಉತ್ತಮ ರೀತಿಯಾಗಿ ಇರೋಣ ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಈ ಹಬ್ಬದಲ್ಲಿ ಕೂಡ ರಂಜಾನ್ ಹಬ್ಬದಲ್ಲಿ ಕೂಡ ಅವರು ಮುಸ್ಲಿಮರು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೆ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದು ಒಬ್ಬರೊಬ್ರಿಗೆ ಆಲಿಂಗನ ಮಾಡ್ಕೊಂಡು ನಮ್ಮ ದ್ವೇಷಗಳನ್ನು ಮರೆತು